ಹಲೋ ಸರ್ ಎಲ್ಲಿದ್ದೀರಿ ಸರ್ ನೀವು ನಾನು ತುಂಬ ಹೊತ್ತಿನಿಂದ ನಿಮ್ಮ ಕ್ಯಾಬ್ಗೆ ಕಾಯ್ತಾ ಇದ್ದೀನಿ ಸರ್ ನಂಗೆ ತುಂಬ ಅರ್ಜೆಂಟ್ ಮೀಟಿಂಗಿದೆ ಸರ್ ನಾನು ಸ್ವಲ್ಪ ಬೇಗ ಹೋಗಬೇಕಿತ್ತು ನೀವು ತಡ ಮಾಡ್ಬೇಡ್ರಿ ಸರ್ ಬೇಗ ಬನ್ನಿ ಸರ್ ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ ನಾವು ಮೀಟಿಂಗು ಲೇಟಾಗಿ ಹೋಗ್ಬಿಟ್ರೆ ನಂಗೆ ತುಂಬ ಸಮಸ್ಯೆಯಾಗತ್ತೆ ಸರ್ ಸರ್ ಪ್ಲೀಸ್ ಸರ್ ನೀವು ಬೇಗ ಬನ್ನಿ ನೀವಾದಷ್ಟು ಬೇಗ ಬಂದರೆ ನಾನು ಮೀಟಿಂಗ್ ಅಟೆಂಡ್ ಮಾಡಕ್ಕೆ ಸರಿ ಹೋಗುತ್ತೆ ಸರ್ ಸರ್ ನಿಮ್ಗೆ ಅಕಸ್ಮಿಕ ಬರಕ್ಕಾಗ್ಲಿಲ್ಲ ಅಂದರೆ ಬೇರೆ ಕ್ಯಾಬನ್ನ ನಾನು ಬುಕ್ ಮಾಡ್ಕೊಳ್ಳಾ ಸರ್ ನೀವು ಬುಕ್ ಮಾಡಿ ಅಂದರೆ ಮಾಡ್ತೀನಿ ಸರ್ ನೀವಾಗಲೇ ಇನ್ನೇನು ಬಂದ್ಬಿಡ್ತೀನಿ ಹತ್ತಿರ ಇದ್ದೀನಿ ಮೇಡಮ್ ಬೇಗ ಬರ್ತೀನಿ ಅಂತ್ಹೇಳಿದ್ರಿ ಆದರೆ ಇನ್ನೂ ಬಂದಿಲ್ಲಲ್ಲಾ ಸರ್ ನೀವು ಹೇಳಿ ಈಗಾಗಲೇ ಐದಾರು ನಿಮಿಷ ಆಗೋಯ್ತು ಸರ್ ನೀವಿಷ್ಟೊಂದು ಲೇಟ್ ಮಾಡಿದ್ರೆ ನಂಗೆ ತುಂಬ ಸಮಸ್ಯೆಯಾಗತ್ತೆ ಸರ್ ನಾನು ಅಲ್ಲಿ ಹೋಗಿದ್ದೆ ನಿನ್ನೆ ಮೀಟಿಂಗ್ ಮುಗಿಸಿ ಅದಾದ್ಮೇಲೆ ನಾನು ಡಾಕ್ಟ್ರ ಹತ್ರ ಹೋಗಬೇಕಿತ್ತು ಸರ್ ಡಾಕ್ಟ್ರನ್ನು ಮೀಟ್ ಮಾಡಿಕೊಂಡು ಆಮೇಲೆ ನಾನು ಮತ್ತೆ ವಾಪಸ್ ಮನೆಗೆ ಬಂದು ನಿಮ್ಮದದೇ ಕ್ಯಾಬಲ್ಲಿ ಮತ್ತೆ ನಾನು ದಿನಸಿ ಸಾಮಾನೆಲ್ಲ ತರಬೇಕಿದೆ ಸರ್ ದಯವಿಟ್ಟು ತಡ ಮಾಡ್ಬೇಡ್ರಿ ಸರ್ ಪ್ಲೀಸ್ ನೀವು ಬರ್ತೀನಿ ಇಲ್ಲ ಅಷ್ಟಾದರೂ ತಿಳಿಸಿ ಸರ್ ನಂಗೆ ತುಂಬ ತಡವಾಗ್ತಿದೆ ಸರ್ ಬೇರೆ ಕ್ಯಾಬ್ ಬುಕ್ ಮಾಡ್ಲಾ ಹೇಗೆ ನೀವು ನನ್ಗೆ ಹೇಳಿದ್ರೆ ಒಳ್ಳೆಯದು ಸರ್